ನಾನು ಹುಬ್ಬಳ್ಳಿಯಿಂದ ಮಧ್ಯಾಹ್ನ ಒಂದು ಗಂಟೆಗೆ ಬಸ್ ಹತ್ತಿದೆ ಬೆಂಗಳೂರಿಗೆ ಸುಮಾರು ರಾತ್ರಿ ಒಂದು ಎರಡು ಗಂಟೆಗೆ ಮುಟ್ಟಿದೆ ನಾನು ಅಲ್ಲಿಗೆ ಎರಡು ಗಂಟೆಗೆ ಮುಟ್ಟಿದಲ್ಲಿ ಒಬ್ಬ ರಿಕ್ಷಾದವ ಬಂದ ಪುಣ್ಯಾತ್ಮ ಎಲ್ಲಿಗೆ ಹೋಗಬೇಕು ಸರ್ ಅಂತ ಕೇಳಿದ ನಾನೇಂತ ರಾಜಾಜಿನಗರಕ್ಕೆ ಹೋಗಬೇಕಪ್ಪ ಅಂತ ಹೇಳಿದೆ ನನ್ನ ಎರಡೂ ಚೀಲ ತಾನೇ ರಿಕ್ಷಾದಲ್ಲಿಟ್ಕೊಂಡು ಕರ್ಕೊಂಡೋದ ಯಾಕಂದ್ರೆ ಈಗಿನ ಕಾಲದಲ್ಲಿ ಮೋಸ ವಂಚನೆ ಸಿಕ್ಕಾಪಟ್ಟೆ ರಾತ್ರಿ ಹೊತ್ತನ್ಯಾಗ ನಮ್ಮ ಕೈಯಾಗಿಂದು ಬಂಗಾರ ವಸ್ತುಗಳನ್ನು ಕಸ್ಕೊಂಡು ಹೊಡೆದು ಎಲ್ಲಾರು ಒಗೆದು ಹೋಗ್ಬಿಡ್ತಾರೆ ಅಂಥಾದ್ದರಲ್ಲಿ ಒಳ್ಳೆಯ ಮನುಷ್ಯ ನನಗೆ ಮನೆಗೆ ಮುಟ್ಟಿಸಿದ ರಾತ್ರಿ ಸುಮಾರು ಮೂರು ಗಂಟೆ ಆಗಿತ್ತು ಅವನಿಗೆ ಭಾಳ ತುಂಬ ಧನ್ಯವಾದ ಹೇಳಿ ಮತ್ತೆ ನೂರು ರೂಪಾಯಿ ಆಗೈತ್ರಿ ಅಂತ ಹೇಳಿದ ಚಾರ್ಜು ನಾನು ತಗೊರಪ್ಪ ರಾತ್ರಿ ಹೊತ್ನ್ಯಾಗ ಅಂತ ಹೇಳಿ ಎರಡುನೂರು ರೂಪಾಯಿ ಕೊಟ್ಟು ಮತ್ತವನಿಗೆ ಧನ್ಯವಾದ ತಿಳಿಸಿದೆ